ನಿನ್ನೆ ಶಾಲೆಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು ಪ್ರತಿಯೊಂದು ತರಗತಿಗೆ ಹೋಗಿ ಪ್ರತಿಯೊಬ್ಬರ ಹತ್ರ ನಾಳೆ ತರಗತಿಗೆ ಬರುವಾಗ ಶಾಲೆಗೆ ಬರುವಾಗ ಎಲ್ಲರೂ ಕೂಡ ಒಂದೊಂದು ಪುಸ್ತಕ ತರಬೇಕು ಅಂತ ಹೇಳಿದ್ದಾರೆ ಯಾವ ಥರ ಪುಸ್ತಕ ಅಂದರೆ ಕನ್ನಡದ ನೀತಿಕತೆಗಳು ಕನ್ನಡದ ಸಣ್ಣಕತೆಗಳು ಕನ್ನಡದ ಚುಟುಕುಗಳು ಹೀಗೆ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾದ ಪುಸ್ತಕ ತರಬೇಕು ಅಂತ ಹೇಳಿದರು ಹಾಗೆ ಅದನ್ನು ತಗೊಂಬರ್ಲಿಕ್ಕೆ ಅಂತ ನಾನು ಇವತ್ತು ಬೆಳಿಗ್ಗೆ ಅಂಗಡಿಗೆ ಹೋಗಿ ಅವರ ಹತ್ರ ಒಂದು ಒಳ್ಳೆಯದ್ದು ಕನ್ನಡದ್ದು ನೀತಿಕತೆ ಪುಸ್ತಕ ಕೊಡಿ ಅಂತ ಹೇಳಿದೆ ಅಂಗಡಿಯವರೊಂದು ಪುಸ್ತಕ ಕೊಟ್ಟರು ಅದರದ್ದು ಮುಖಪುಟ ಎಷ್ಟು ಚಂದ ಇತ್ತು ಗೊತ್ತಾ ಕನ್ನಡದ ನೀತಿಕತೆಗಳು ಅಂತ ಇಷ್ಟು ದೊಡ್ಡದಾಗಿ ಬರೆದಿದ್ರು ಮತ್ತು ಆ ಮುಖಪುಟ ತುಂಬ ಬಣ್ಣ ಬಣ್ಣದಿಂದ ಚಿತ್ರ ಚಿತ್ರದಿಂದ ಕೂದಿ ಕೂಡಿತ್ತು ಅದು ನನಗೆ ನೋಡಿ ತುಂಬ ಇಷ್ಟ ಆಯಿತು ಹಾಗಾಗಿ ಈ ಪುಸ್ತಕ ಒಳ್ಳೆದಿರ್ಬ ಇರಬಹುದು ಅಂತ ಅನ್ಕೊಂಡು ತಗೊಂಡೆ ಎಷ್ಟು ಬೆಲೆ ಅಂತ ಕೇಳಿದ್ದಕ್ಕೆ ಅವರು ಹೇಳಿದರು ನೂರು ರೂಪಾಯಿ ಅಂತ ನಾನದಕ್ಕೆ ಅವರಿಗೆ ನಾನು ನೂರು ರೂಪಾಯಿ ಕೊಟ್ಟು ತಗೊ ಬಂದೆ ಆದರೆ ನಾನಲ್ಲಿ ಅಂಗಡಿಯಲ್ಲಿ ಪುಸ್ತಕ ತಗೊಳ್ಳುವಾಗ ಆ ಪುಸ್ತಕವನ್ನು ಓಪನ್ ಮಾಡಿ ನೋಡಲೇ ಇಲ್ಲ ಆದರೆ ನಾನೀಗ ಬಂದು ಮನೆಗೆ ಓಪನ್ ಮಾಡಿ ನೋಡ್ತೇನೆ ನಾನ್ಯಾಕೆ ಆ ಪುಸ್ತಕ ತಗೊಂಡೆ ಅಂತ ಬೇಜಾರಾಗ್ತಾ ಉಂಟು ಯಾಕೆಂದರೆ ನಾನು ಕೊಟ್ಟದ್ದು ನೂರು ರೂಪಾಯಿ ತುಂಬ ವೇಸ್ಟ್ ಆಯಿತು ಅಂತ ಅನ್ನಿಸ್ತಾ ಉಂಟು ಯಾಕೆ ಗೊತ್ತಾ ಆ ಪುಸ್ತಕ ಸ್ವಲ್ಪವೂ ಒಳ್ಳೆದಿಲ್ಲ ಆ ಪುಸ್ತಕದಲ್ಲಿ ಕೆಲವು ಹಾಳೆಯೇ ಇಲ್ಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಈಗ ಒಂದನೇ ಹಾಳೆ ಇದ್ದರೆ ಎರಡನೇ ಹಾಳೆ ಇಲ್ಲ ಮೂರು ಮತ್ತು ನಾಲ್ಕನೇ ಹಾಳೆ ಇದ್ದರೆ ಐದನೇ ಹಾಳೆ ಇಲ್ಲ ಹೀಗೆ ಪುಸ್ತಕದ್ದು ನೂರು ಪುಟದ ಪುಸ್ತಕದಲ್ಲಿ ನನ್ನ ಪ್ರಕಾರ ಒಂದು ಅಂದಾಜಿಗೆ ಎಪ್ಪತ್ತು ಹಾಳೆ ಮಾತ್ರ ಇರಬಹುದೇನೋ ಮತ್ತೆ ಉಳಿದ ಮೂವತ್ತು ಹಾಳೆ ಇಲ್ಲವೇ ಇಲ್ಲ ನನಗೆ ನೋಡಿ ತುಂಬ ಬೇಜಾರಾಯಿತು ಮತ್ತೆ ಒಂದು ಹಾಳೆ ಇಲ್ಲ ಅಂತಾದರೆ ಇನ್ನೊಂದು ಕೆಲವು ಇದ್ದ ಹಾಳೆಗಳು ಹೇಗೆ ಉಂಟು ಗೊತ್ತಾ ಕೆಲವು ಹಾಳೆಗಳೆಲ್ಲ ಮಡಚಿ ಹೋಗಿದೆ ತುಂಬ ಬೇಜಾರಾಯಿತು ನನಗೆ ನೋಡಿ ಅಂತು ಮತ್ತೆ ಕೆಲವು ಹಾಳೆಯಲ್ಲಿ ಆ ಕತೆಗಳಲ್ಲಿ ಬರ್ದಗಳ ಬರೆದಂಥ ಅಕ್ಷರವೇ ಕಾಣಿಸ್ತಾ ಇಲ್ಲ ಹಾಗೆ ಅಳಿಸಿ ಹೋಗಿದೆ ಮತ್ತೆ ಕೆಲವದರಲ್ಲಿ ಮುದ್ರಣ ಮಾಡುವಾಗ ಕಪ್ಪು ಕಲರ್ ಬಣ್ಣ ಎಲ್ಲ ಬಿದ್ದ ಥರ ಉಂಟು ನನಗೆ ಅದು ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು ಆಯಿತಾ ಯಾಕೆ ನಾನು ಈ ಪುಸ್ತಕ ತಗೊಂಬಂದೆ ಅಲ್ಲಿ ಅಂಗಡಿಯಲ್ಲಿ ತಗೊಳ್ಳುವಾಗ ಒಮ್ಮೆ ನಾನು ನಿಂತುಕೊಂಡು ಆ ಪುಸ್ತಕವನ್ನು ಅಲ್ಲೇ ಓಪನ್ ಮಾಡಿ ನೋಡಬೇಕಿತ್ತು ಅಂತ ಅನ್ನಿಸ್ತುಂಟು ಯಾಕೆಂದರೆ ಅಷ್ಟು ಬೇಜಾರಾಗ್ತಾ ಉಂಟು ನನಗೆ ನಾನು ಮನೆಗೆ ಬಂದು ನೋಡಿದೆ ಅಲ್ಲ ಛೆ ನಾನು ಅಲ್ಲೇ ನೋಡಬೇಕಿತ್ತು ಅಂತ ಬೇಜಾರಾಗ್ತಾ ಉಂಟು ತುಂಬ ಯಾಕೆಂದರೆ ಇದೆಲ್ಲ ಒಂದು ವಿಷಯ ಆದರೆ ಎ ಎಂಥೆಲ್ಲ ಅದರಲ್ಲಿ ತೊಂದರೆ ಉಂಟು ಆ ಪುಸ್ತಕದಲ್ಲಿ ಅಂತಾದರೆ ಇನ್ನೊಂದು ತುಂಬ ದೊಡ್ಡ ತೊಂದರೆ ಎಂಥ ಗೊತ್ತಾ ಈಗ ನಾನು ತಂದದ್ದು ಕನ್ನಡದ ನೀತಿಕತೆಗಳು ಪುಸ್ತಕ ಅಂತ ಆದರೆ ಅದರಲ್ಲಿ ಇರುವಂಥದ್ದು ಎಂಥ ಗೊತ್ತಾ ಒಂದು ನಾಲ್ಕರಿಂದ ಐದು ಕತೆಗಳು ಅದೇ ಒಂದನೇ ಕತೆಯೇ ಮತ್ತೆ ಪುನಃ ಆರನೇ ಕತೆಯಲ್ಲಿ ಅದೇ ಇರುವುದು ಇರುವ ಕತೆಗಳೇ ಪುನರಾವರ್ತಿತ ಆಗಿದೆ ಆ ಇಡೀ ಪುಸ್ತಕದಲ್ಲಿ ಹಾಗೆಯೇ ಇರುವುದು ನನಗೆ ನೋಡಿ ತುಂಬ ಬೇಜಾರಾಯಿತು ಮತ್ತು ಅರ್ಧರ್ಧ ಕತೆ ಈ ಹಾಳೆ ಇಲ್ಲದ ಕಾರಣ ಆ ಒಂದು ಕತೆಯದು ಅರ್ಧ ಭಾಗ ಇಲ್ಲವೇ ಅದು ನಾನು ಹೇಗೆ ನಾಳೆ ನಾನು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಕೊಡುವುದು ಆ ಪುಸ್ತಕವನ್ನು ನನಗೆ ಇದು ಪುಸ್ತಕ ತಂದು ಬೇಜಾರಾಯಿತು ನಾನು ಇನ್ನು ಮೇಲೆ ಆ ಅಂಗಡಿಗೆ ಯಾವತ್ತೂ ಹೋಗುವುದಿಲ್ಲ ನಾನಿವತ್ತೇ ಸಂಜೆ ಹೋಗಿ ವಾಪಸು ಕೊಟ್ಟು ಅದನ್ನು ನನ್ನ ನೂರು ರೂಪಾಯಿಯನ್ನ ನಾನು ವಾಪಸು ತರ್ತೇನೆ ಹೇಳ್ತೇನೆ ಅವರಿಗೆ ಇನ್ನು ಮೇಲೆ ಯಾವತ್ತೂ ಕೂಡ ಯಾರಿಗೂ ಕೂಡ ಪುಸ್ತಕ ಕೊಡುವಾಗ ಅವರ ಹತ್ರ ಇಲ್ಲೇ ಅವರ ಹತ್ರ ಓಪನ್ ಮಾಡಿ ನೋಡಲಿಕ್ಕೆ ಹೇಳಿ ಇಲ್ಲ ನೀವಾದರೂ ಅದನ್ನು ಓಪನ್ ಮಾಡಿ ನೋಡಿ ಪುಸ್ತಕ ಸರಿ ಇದೆಯಾ ಅಂತ ಯಾಕೆಂದರೆ ಯಾರಾದರೂ ಒಬ್ಬರು ಇಷ್ಟಪಟ್ಟು ಒಂದು ಪುಸ್ತಕ ತಗೊಂಡು ಹೋಗುವಾಗ ಅದಕ್ಕೆ ಒಂದು ನಿಗದಿತ ಬೆಲೆಯನ್ನು ಕೊಟ್ಟು ಹೋಗುವಾಗ ಅದು ಸರಿ ಇರಬೇಕು ಈ ಥರ ಅದರಲ್ಲಿ ಹಾಳು ಇರುವಂಥದ್ದು ಸರಿ ಇಲ್ಲದಿರುವಂಥದ್ದು ಅದನ್ನು ತಕೊಂಡ್ಹೋಗಿ ಮನೆಗ್ಹೋಗಿ ನೋಡುವಾಗ ತುಂಬ ಬೇಜಾರಾಗುತ್ತೆ ಮತ್ತೆ ಪುನಃ ತಂದು ಕೊಡಬೇಕು ಇವರಿಗೆ ಅದೂ ಒಂದು ಕೆಲಸ ಅಲ್ವಾ ಹಾಗಾಗಿ ನನಗೆ ಈ ಪುಸ್ತಕ ತಂದುಕೊಂಡು ಬೇಜಾರು ಅಂದರೆ ಬೇಜಾರಾಗಿ ಆಯ್ ಹೋಯಿತು ಆಯಿತಾ ನಾನು ಮತ್ತೆ ಇವತ್ತು ಸಂಜೆಯೇ ಹೋಗ್ತೇನೆ ಈಗ ಈಗಲೇ ಹೋಗಿ ಕೊಟ್ಟು ವಾಪಸು ತಕೊಂಬರ್ತೇನೆ ಮತ್ತೆ ಇನ್ಯಾವತ್ತೂ ಕೂಡ ಆ ಅಂಗಡಿಯಲ್ಲಿ ಇನ್ಯಾವ ಪುಸ್ತಕಾನು ತಕೊಳ್ಳುದಿಲ್ಲ ಯಾವತ್ತಾದರೂ ತಗೊಂಡ್ರು ಕೂಡ ಕರೆಕ್ಟ್ ಆಗಿ ನೋಡಿ ತಕೊಂಬರ್ತೇನೆ ಆದರೆ ಈ ಪುಸ್ತಕಾನ ನಾನ್ಯಾವತ್ತೂ ಇನ್ನು ಮೇಲೆ ತಗೊಳ್ಳುದೇ ಇಲ್ಲ